ಹಲೋ ಹೇಳಿರಿ ಸರ್ ನಾವು ಸೋಮಣ್ಣವ್ರು ಅಂತ ಹ್ಞೂ

ಈಗ ಮೆಕ್ಕೆಜೋಳ ಮೆಕ್ಕೆಜೋಳ ತಳಿ ಗೊತ್ತಾ ನಿಮಗೆ ಹ್ಞೂ ಮೆಕ್ಕೆಜೋಳ ಹಾಕ್ಬೇಕಂತ ಮಾಡೀವಿ ರೀ ನಾವು ಹ್ಞೂ ರೀ ಹೌದಾ ಹ್ಞೂ ಆಯ್ತು ರೀ ಬರ್ರಿ ನಾವು ಮೆಕ್ಕೆಜೋಳ ಕಾಂಚನ ಹಾಕಬೇಕಂತ ಮಾಡೀವಿ ರೀ ಕಾಂಚನ ಹಾಕಿದ ಮೇಲೆ ಈ ಸುಳಿ ನೊಣ ಅಂತ ಬರ್ತದಲ್ರಿ ಹಾಂ ಸುಳಿ ನೊಣಕ್ಕೆ ಏನು ಔಷಧಿ ಹೊಡಿಬೇಕು ರೀ ಹೌದಾ ಆಯ್ತು ರೀ ಹಾಂ ಆಯ್ತು ರೀ ಈಗ ನಾ ನಾವು ಗೊಬ್ಬರ ಹಾಕ್ಬೇಕಲ್ರೀ ಮೆಕ್ಕೆಜೋಳ ಹಾಕ್ಬೇಕಂದ್ರಾ ಮೊದಲು ತಿಪ್ಪೆ ಗೊಬ್ಬರ ಎಷ್ಟು ಹಾಕ್ಬೇಕ್ರೀ ಒಂದು ಎಕ್ರಿಗೆ ಮತ್ತು ಹಾಂ ಹಾಂ ಹ್ಞೂ ರೀ

ಹ್ಞೂ ರೀ ಆಮೇಲೆ ಇದು ಡಿ ಎ ಪಿ ಡಿ ಎ ಪಿ ಗೊಬ್ಬರ ಒಂದು ಎಕ್ರಿಗೆ ನಾವು ಎಷ್ಟ್ ಕೊಡ್ಬೋದು ರೀ ಮೆಕ್ಕೆಜೋಳ್ಕಾ ಐವತ್ತು ಕೆ ಜೀ ಯೂರಿಯ ಕೊಡ್ಬೇಕ್ ರೀ ಒಂದು ಒಂದು ಒಂದು ಎಕ್ರಿಗೆ ಎಷ್ಟು ಒಂದು ನಾಲ್ಕು ಚೀಲ ಯೂರಿಯ ಕೊಟ್ರೆ ನಡೀತದನ್ರೀ ಒಂದು ಎಕ್ರಿಗೆ ಹ್ಞೂ ಆಯ್ತು ಆಯ್ತು ಆಯ್ತು ರೀ ಆಯ್ತು ರೀ ಇಡ್ತೇನ್ ಹ್ಞೂ ರೀ ಹ್ಞೂ